ನಮಸ್ತೆ ನಾನು ಚಿಕ್ಕವಳು ಇದ್ದಾಗಿಂದನು ಸ್ಪೋರ್ಟ್ಸ್ ಅಂದರೆ ತುಂಬ ಇಷ್ಟ ನಾನು ರನ್ನಿಂಗ್ ರೇಸು ಮತ್ತು ಖೋಖೋ ತ್ರೋಬಾಲು ಎಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ ಅದರಲ್ಲೂ ಏಯ್ತ್ ಸ್ಟ್ಯಾಂಡರ್ಡಿಗೆ ಬಂದು ಸವೆಂತೂ ಸವೆಂತ್ ಸ್ಟ್ಯಾಂಡರ್ಡ್ ಸ್ ಏಯ್ತ್ ಸ್ಟ್ಯಾಂಡರ್ಡಿಗ್ ಬಂದ್ಮೇಲೆ ಖೋಖೋ ಫುಲ್ ಪ್ಲೇಯರ್ ಆಗ್ಬಿಟ್ಟೆ ನಾನು ಖೋಖೋ ಪ್ಲೇಯರ್ ಆಗ್ಬಿಟ್ಟೆ ಖೋಖೋ ಆಟ ಆಡೋದರಲ್ಲಿ ತುಂಬ ಫಾಸ್ಟ್ ಇರ್ತಿದ್ದೆ ಮತ್ತು ಹಾಗೆ ತ್ರೋಬಾಲ್ ಕೂಡ ಚೆನ್ನಾಗಿ ಆಟ ಆಡ್ತಿದ್ದೆ ತ್ರೋಬಾಲ್ ಯಾವ ಥರ ಹಾಕ್ಬೇಕು ಯಾವ ಥರ ಕ್ಯಾಚ್ ಹಿಡಿಬೇಕು ಆ ಥರ ಬಾಲ್ ಬಂದಾಗ ಕ್ಯಾಚ್ ಯಾವ ಥರ ಹಿಡಿಬೇಕು ಅಂತ ನನಗೆ ಸ್ಪೋರ್ಟ್ಸ್ ಟೀಚರು ಸ್ಪೋರ್ಟ್ಸ್ ಟೀಚರು ಎನ್ ಎಸ್ ಗೋಪಾಲ್ ನಮ್ಮ ಗೋಪಾಲ್ ಕೃಷ್ಣ ಅಂತ ಸ್ಪೋರ್ಟ್ಸ್ ಟೀಚರ್ ಇದ್ದರು ಐಸ್ಕೂಲಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಈಶ್ವರ್ ಸರ್ ಈಶ್ವರ್ ಅಂತ ಇದ್ದರು ನನಗೆ ಕೊಕ್ ಖೋಖೋ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ರು ಮಿಡ್ಲ್ ಸ್ಕೂಲಲ್ಲಿ ಐಸ್ಕೂಲಲ್ಲಿ ಕೂಡ ಖೋಖೋ ಮತ್ತು ತ್ರೋಬಾಲು ತುಂಬ ಚೆನ್ನಾಗಿ ಆಟ ಆಡ್ತಿದ್ದೆ ರನ್ನಿಂಗ್ ರೇಸಲ್ಲಿ ಅಂತೂ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೋ ಮತ್ತು ರನ್ನಿಂಗ್ ಸ್ ರೇಸು ತ್ರೋಬಾಲು ಮತ್ತು ಖೋಖೋದೆಲ್ಲಾ ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ಅದುವರ್ಗುನೂ ನಾನು ಆಟ ಸ್ಪರ್ಧಿಸಿದ್ದೀನಿ ನಂಗಂತು ಖೋಖೋ ಖೋಖೋ ಆಡೋದರಿಂದ ನನಗೆ ತುಂಬ ಪ್ರೈಸಸ್ ಕೂಡ ಬಂದಿದಾವೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜ್ ಓಬ್ಳಿ ಮಟ್ಟದಲ್ಲಿ ಎಲ್ಲದ್ರಲ್ಲೂ ನನಗೆ ಖೋಖೋದ್ರಲ್ಲಿ ಪ್ರೈಸ್ ಬಂದೈತೆ ಅದ್ರ ಜೊತೆಗೆ ಜಿಲ್ಲ ಮಟ್ಟದ್ವರ್ಗುನು ಖೋಖೋ ಆಟ ಆಡಿದ್ದೀನಿ ಇನ್ನು ತ್ರೋಬಾಲ್ ಕೂಡಾ ಆಟ ಆಡಿದ್ದೀನಿ ತ್ರೋಬಾಲ್ನಲ್ಲಿ ವಿನ್ನರ್ ಇರ್ತಿದೆ ನಾನು ಯಾವಾಗಲು ಸ್ಪೋರ್ಟ್ಸ್ ಟೈಮ್ ಬಂತು ಅಂದರೆ ನನ್ನ ಮೇಲೆ ಜಾಸ್ತಿ ಕಾಯ್ತಾ ಇದ್ದಿದ್ದು ನಾನು ಖೋಖೋ ತ್ರೋಬಾಲು ಆಟ ಆಡುತ್ತಿದ್ದೆ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸ್ಪೋರ್ಟ್ಸಲ್ಲಿ ಎಲ್ಲ ಹಾಗೆ ಓದುದ್ರಲ್ಲಿ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಓದದ್ರಲ್ಲಿ ಕೂಡನು ಫಾಸ್ಟ್ ಇದ್ದೆ ನಾನು ಬಟ್ ಏನಪ್ಪ ಅಂದರೆ ನನ್ನದು ಎಜುಕೇಶನ್ ಜಾಸ್ತಿ ಮಾಡ್ಸೋಕಾಗಲಿಲ್ಲ ಮನೆಯಲ್ಲಿ ಇರೋದರಿಂದ ಎಜುಕೇಶನ್ ಜಾಸ್ತಿ ಮಾಡಿಸ್ಲಿಲ್ಲ ಹಂಗಾಗಿ ಅಲ್ಲಿಗೆ ಸ್ಟಾಪ್ ಆಯಿತು ಸೋರ್ಟ್ಸಲ್ಲಿ ಸ್ಕೂಲ್ ಟೈಮಲ್ಲಿ ಕಾಲೇಜ್ ಟೈಮಲ್ಲು ಕೂಡ ತ್ರೋಬಾಲಲ್ಲೀ ತಾಲೂಕು ಮಟ್ಟಕ್ಕೆಲ್ಲ ಓ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ತ್ರೋಬಾಲಲ್ಲಿ ಕಾಲೇಜ್ ಟೈಮಲ್ಲಿ ಕೂಡ ಆಟ ಆಡಿದ್ದೀನಿ ಹಂಗಾಗಿ ನನ್ನ ಜಾಸ್ತಿ ಸ್ಪೋರ್ಟ್ಸ್ಲ್ಲಿ ನನ್ನ ಹೆಸ್ರನ್ನೇ ಹೇಳ್ತಾ ಇದ್ದಿದ್ದು ಚೆನ್ನಾಗಿ ಆಟಾಡ್ತಿ ಅವಳನ್ನು ಕರಿರಿ ನಿನ್ನ ಹೆಸ್ರೇನು ಮತ್ತು ಐ ಜಂಪು ಲಾಂಗ್ ಜಂಪು ಎಲ್ಲಾದರಲ್ಲೂ ಚೆನ್ನಾಗಿ ಇದು ಮಾಡ್ತಿದ್ದೀನಿ ನಾನು ಕಬಡಿ ಕಬಡಿ ಆಟ ಕೂಡ ಆಡ್ತಿದ್ದೆ ಕಬಡಿ ಆಟ ಕೂಡ ಆಡ್ತಿದ್ದೆ ಜೊತೆಗೆ ವಾಲಿಬಾಲು ತ್ರೋಬಾಲು ಖೋಖೋ ಕಬಡಿ ರನ್ನಿಂಗ್ ರೇಸು ಗುಂಡು ಎಸೆತ ತಟ್ಟೆ ಎಸೆತ ಇವೆಲ್ಲ ಆಟಗಳ್ನು ಆಡ್ತಿದ್ದೆ ಕ್ರಿಕೆಟು ಕಡ್ಮೆ ಕ್ರಿಕೆಟ್ ಆಡ್ತಾ ಇದ್ದದ್ದು ಕಡ್ಮೆ ಕ್ರಿಕೆಟ್ ಆಡೋಕೆ ಒನ್ನೊಂದು ಟೈಮು ಊರಲ್ಲಿ ಹುಡುಗ್ರು ಜೊತೆ ಊರಲ್ಲಿ ಮಾತ್ರ ಆಟಾಡ್ತಿದ್ದೆ ಮನೆ ಹತ್ರ ಸ್ಕೂಲಲೆಲ್ಲಾ ಎಲ್ಲಾ ಆಟನು ಆಡಸ್ತಿದ್ದರು ಎಲ್ಲಾ ಆಟನು ಆಡ್ತಿದ್ದೆ ಹಂಗಾಗಿ ಇಲ್ಲಿ ಸ್ಪೋರ್ಟ್ಸಲ್ಲಿ ತುಂಬ ವಿನ್ನರ್ ಇರ್ತಿದ್ದೆ ಒಳ್ಳೆಯ ಫಾಸ್ಟು ಆಡ್ತಿದ್ದೆ ಚೆನ್ನಾಗಿ ಆಟಾಡ್ತಿದ್ದೆ ಸೇರಿಸ್ಕೊಂತಿದ್ದರು ನಮ್ಮ ಸ್ಪೋರ್ಟ್ಸ್ ಟೀಚರ್ ಕೂಡ ಚೆನ್ನಾಗಿ ಹೇಳ್ಕೊಡ್ತಿದ್ರು ನಮಗೆ ಸ್ಪೋರ್ಟ್ಸು ಬಗ್ಗೆ ಮತ್ತು ಹಂಗೆ ವ್ಯಾಯಾಮ ಮಾಡೋದು ಎಕ್ಸರ್ಸೈಜ್ ಮಾಡೋದು ಭಂಗಿ ಆಸನ ಸ್ಕೂಲ್ ಸ್ಕೂಲಿಂದ ಬಂದ ತಕ್ಷಣ ಬೆಳಗ್ಗೆ ಒಂದ್ಸಲ ಬ್ಯಾಗ್ ಇಟ್ಬಿಟ್ಟು ಸ್ಕೂಲ್ ಸುತ್ತಾ ೆರಡು ಎರಡು ರೌಂಡು ಮೂರು ಮೂರು ರೌಂಡು ಓಡುಸ್ತಿದ್ದರು ಮನೆಯಿಂದ ನಾಲ್ಕು ಕಿಲೋಮೀಟ್ರ್ ನಡ್ಕಂಡು ಹೋಗ್ತಿದ್ದೆ ಜೊತೆಗೆ ಸ್ಕೂಲ್ ಸುತ್ತ ಎರಡು ರೌಂಡು ಮೂರು ರೌಂಡು ಓಡಸ್ತಿದ್ದರು ನೂರು ಮೀಟ್ರು ಇನ್ನೂರು ಮೀಟ್ರು ಐನೂರು ಮೀಟ್ರು ಈ ಥರ ಎಲ್ಲ ಓಡಸ್ತಿದ್ದರು ಚೆನ್ನಾಗಿ ಇತ್ತು ಸ್ಕೂಲ್ ಲೈಫು ಸ್ಕೂಲ್ ಲೈಫು ಒಂದು ಚೆನ್ನಾಗಿ ಆಟ ಆಡ್ತಿದ್ವಿ ಪಾಠ ಎಲ್ಲ ಕೇಳ್ತಿದ್ವಿ ಒಳ್ಳೆಯ ಊಟ ಮಾಡ್ತಿದ್ವಿ ಸ್ಕೂಲ್ ಲೈಫ್ ತುಂಬ ಚೆನ್ನಾಗಿತ್ತು ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ನೋಥರ ತುಂಬ ಚೆನ್ನಾಗಿ ಆಟ ಆಡ್ತಿದ್ವಿ ತುಂಬ ತುಂಬ ಚೆನ್ನಾಗಿದ್ವು ಅವಾಗಿನ ಲೈಫು ಮತ್ತೆ ಸಿಗಲ್ಲ ಮತ್ತು ಸ್ಪೋರ್ಟ್ಸ್ ಅಲ್ಲೂ ನಾನು ತುಂಬ ಫಾಸ್ಟ್ ಇದ್ದೆ ಆದ್ದರಿಂದ ನಾನು ಜಿಲ್ಲಾ ಮಟ್ಟದಾಗುನು ಖೋಖೋ ಮತ್ತು ತ್ರೋಬಾಲ್ ಆಟ ಆಡದರಿಂದ ನಮಗೆ ತುಂಬ ಪ್ರೈಸಸ್ ಕೂಡ ಬಂದಿದಾವೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮನು ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಜಾನಪದ ಗೀತೆಗಳು ಮತ್ತು ರಂಗೋಲಿ ಹಾಕೋದು ಕತೆ ಹೇಳದು ಜಾನಪದ ಗೀತೆ ಭಾವಗೀತೆ ಮತ್ತು ಪ್ರಾರ್ಥನೆ ಕೂಡ ನಾನು ಮಾಡ್ತಿದ್ದೆ ಎಲ್ಲ ಎಲ್ಲದರಲ್ಲೂ ಚೆನ್ನಾಗಿ ಇದು ಮಾಡ್ತಿದ್ದೆ ಸ್ಕೂಲ್ ಲೈಫಲೆಲ್ಲಾ ತುಂಬ ಚೆನ್ನಾಗಿತ್ತು ಸ್ಕೂಲ್ ಲೈಫು ಎಲ್ಲದರಲ್ಲು ಪಾರ್ಟಿಸಿಪೇಟ್ ಮಾಡ್ತಿದ್ನಲ್ಲ ಹಾಗಾಗಿ ಸ್ಕೂಲ್ ಲೈಫ್ ತುಂಬ ಚೆನ್ನಾಗಿತ್ತು ಸ್ಕೂಲ್ ಲೈಫು ತ್ರೋಬಾಲ್ ಆಟ ಆಡೋದರಿಂದ ತುಂಬ ವ್ಯಾಯಾಮ ಆಗ್ತಿತ್ತು ಖೋಖೋ ಆಟ ಆಡೋದು ತ್ರೋಬಾಲ್ ಆಟ ಆಡೋದು ಮತ್ತು ರನ್ನಿಂಗ್ ರೇಸ್ ಮಾಡೋದರಿಂದ ತುಂಬ ವ್ಯಾಯಾಮ ಆಗ್ತಿತ್ತು ಆರೋಗ್ಯ ಕೂಡ ತುಂಬ ಚೆನ್ನಾಗಿತ್ತು ಆರೋಗ್ಯವಾಗಿ ಕೂಡ ಚೆನ್ನಾಗಿದೆ ನಾನು ಇದರಲ್ಲಿ ಕೂಡ ಆರೋಗ್ಯದಲ್ಲಿ ಏನು ಏರುಪೇರುಗಳು ಏನಿಲ್ಲ ಹಂಗಾಗಿ ಸ್ಕೂಲ್ ಲೈಫಲ್ಲಿ ಸ್ಪೋರ್ಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು ಸ್ಕೂಲ್ ಲೈಫು ಚೆನ್ನಾಗಿತ್ತು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಮತ್ತು ಖೋಖೋ ಖೋಖೋನ ನಾವು ಇಪ್ಪತ್ತು ಜನ ಆಟ ಆಡ್ತಿದ್ವಿ ಇಪ್ಪತ್ತೊಂದು ಜನ ಅದರಲ್ಲಿ ಅದರಲ್ಲಿ ಪೋಲ್ಸ್ ಪೋಲೊ ಅಂತ ಒಂದು ಇರ್ತಿತ್ತು ಖೋ ಕೊಟ್ಟರೆ ಮಾತ್ರ ಎದ್ದು ಓಡೋಗಬೇಕಿತ್ತು ಎಷ್ಟೋ ಸಲ ಖೋ ಕೊಡದೇನೆ ಓಡಿ ಔಟ್ ಆಗ್ತಿದ್ದರು ಆಟದಿಂದ ಔಟ್ ಆಗ್ತಿದ್ದರು ತ್ರೋಬಾಲ್ ಕೂಡ ಬಾಲ್ ಕೂಡ ಹಿಂದಿಂದ ಹಿಡಿಯೋದ್ರಿಂದ ಔಟ್ ಆಗ್ತಿದ್ದರು ನೀಟಾಗಿ ಯಾವ ಸೈಡಲ್ಲಿ ಬಾಲ್ ಬರುತ್ತೆ ಆ ಕೈಯಲ್ಲಿ ಬಾಲ್ ಇಡ್ದಿರ್ತಿವೊ ಆ ಕೈಯಿಂದನೆ ರಿಟರ್ನ ಆ ಕಡೆ ಈ ಕಡೆ ಮಾಡ್ಬಿಟ್ಟು ಎಸಿಬೇಕಿತ್ತು ಆ ಲೈನ್ಸ್ಯಿಂದ ಹೊರ್ಗಡೆ ಹೋಗ್ದಂಗೆ ಎಸಿಬೇಕಿತ್ತು ಅವ್ರು ಏನಾದರು ಅಪೋಸಿಟ್ ಪಾರ್ಟಿಯವರು ಅವ್ರು ಏನಾದರು ಬಾಲ್ ಇಡ್ಕಂಡ್ರೆ ನಾವು ಔಟ್ ಆಗ್ತಿತ್ತು ಆಟದಿಂದ ಹೊರ್ಗಡೆ ಬರ್ತಿದ್ವು ಅವ್ರು ಹಿಡಿದೆನೆ ಇದ್ದರೆ ಇನ್ನು ಆಟ ಮತ್ತು ಕಂಟಿನ್ಯೂ ಮಾಡಬೇಕಿತ್ತು ಮಾರ್ಕ್ಸ್ ನಮಗೆ ಬರ್ತಿತ್ತು ಅವ್ರಿಗೆ ಮಾರ್ಕ್ಸ್ ಕಡ್ಮೆ ಆಗ್ತಿತ್ತು ಆ ಥರ ಇರ್ತಿತ್ತು ಆಟ ಹಿಂಗೆ ಆಟ ಆಡದು ಆಟ ಆಡಿ ಆಟ ಆಡ್ತಿದ್ವು ಮತ್ತು ರನ್ನಿಂಗ್ ರೇಸಲ್ಲಿ ಕೂಡ ಫಾಸ್ಟ್ ಆಗಿ ಮತ್ತು ಬಾಯಲ್ಲಿ ಉಸ್ರಾಡ್ಬಾರದು ಓಡುವಾಗ ಬಾ ಮೂಗಲ್ಲೆ ಉಸ್ರಾಡಬೇಕು ಫಸ್ಟು ನಿಧಾನವಾಗಿ ಓಡ್ತಾ ಓಡ್ತಾ ಆಮೇಲೆ ಫಾಸ್ಟ್ ಮಾಡಬೇಕು ಫಸ್ಟ್ ಫಾಸ್ಟಾಗಿ ಓಡ್ಬಿಟ್ಟು ಆಮೇಲೆ ನಿಧಾನ ಮಾಡ್ಬಾರದು ಫಸ್ಟ್ ನಿಧಾನಕ್ಕೆ ಓಡ್ತಾ ಓಡ್ತಾ ಆಮೇಲೆ ಫಾಸ್ಟ್ ಮಾಡಬೇಕು ಆಮೇಲೆ ಫಾಸ್ಟ್ ಮಾಡ್ತಾ ಮಾಡ್ತಾ ಜಾಸ್ತಿ ಫಾಸ್ಟ್ ಮಾಡಿ ಅಲ್ಲಿ ಇರ್ತಕಂಥ ಗೆರೆನ ದಾಟಬೇಕು ಅವಾಗ ನಾವು ವಿನ್ನರ್ ಆಗ್ತಿದ್ವು ಹಿಂಗೆ ಇರೋದರಿಂದ ಹಿಂಗೆ ಆಟ ಆಡಬೇಕು ಮತ್ತು ಹಂಗೆ ಆಟ ಆಡಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲಾದರಲ್ಲೂ ಚೆನ್ನಾಗಿ ಮುಂದೆ ಹೋಗೋದ್ರಿಂದ ಹೋಗ್ತಿದ್ದೆ ಹಂಗಾಗಿ ನಮಗೆ ಸ್ವಲ್ಪ ಜಿಲ್ಲ ಮಟ್ಟದ್ವರ್ಗುನು ಖೋಖೋ ಮತ್ತು ತ್ರೋಬಾಲಲ್ಲಿ ತುಂಬ ಪ್ರೈಸಸ್ಗಳೆಲ್ಲ ಬಂದಿದಾವೆ ಪ್ರೈಸಸ್ಗಳು ಬಂದಿದಾವೆ ನಮ್ಮ ಸ್ಪೋರ್ಟ್ಸಲ್ಲಿ ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಆಟ ಆಡ್ತಿದ್ದೆ ಹಂಗಾಗಿ ನನಗೆ ತುಂಬ ಕ್ ಪದ್ಕಗಳು ಕೂಡ ಬಂದಿದಾವೆ ನನಗೆ ನಾಲ್ಕು ಐದು ಪದಕಗಳು ಪ್ರೈಸಸ್ಗಳು ಎಲ್ಲ ಬಂದಿದಾವೆ ನಾನು ಎಲ್ಲದರಲ್ಲೂ ಚೆನ್ನಾಗಿ ಆಟ ಆಡ್ತಿದ್ದೆ ಮಾಡ್ತಿದ್ದೆ ಹಂಗಾಗಿ ಪಾರ್ಟಿಸಿಪೇಟ್ ಮಾಡೋದರಿಂದ ನನಗೆ ಕೊಡ್ತಾ ಇದ್ದರು ಖೋಖೋ ತ್ರೋಬಾಲು ವಾಲಿಬಾಲು ರನ್ನಿಂಗ್ ರೇಸು ಎಲ್ಲ ಆಟ ಆಡ್ತಿದ್ದೆ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಅದರಿಂದ ನಾನು ದಾಖ್ಲೆ ಕೂಡ ಮಾಡಿದ್ದೀನಿ ಮಾದರಿ ಮಾದರಿಯಾಗಿದ್ದೀನಿ ನಾನು ಎಷ್ಟೋ ಸಲ ತುಂಬ ಸಲ ಅವ್ಳನ್ನ ನೋಡಿ ಅವ್ಳು ಎಷ್ಟು ಚೆನ್ನಾಗಿ ಆಟ ಆಡ್ತಾಳೆ ಅವಳಿಂದ ಕಲ್ತ್ಕಳಿ ಅಂತ ಮಾದರಿ ಕೂಡ ಆಗಿದ್ದೀನಿ ನಾನು ಹಂಗಾಗಿ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್